ಓಕೆ ಪ ನಿಮಗೆ ಮಾಹಿತಿ ಬಂದ್ಬಿಟ್ಟು ನಿಮಗೆ ವಯಸ್ಸು ಎಷ್ಟು ಆಗಿದೆ ಇಪ್ಪತ್ತೊಂದು ವಯಸ್ಸು ಓಕೆ ಪ ಸರ್ ನಿಮಿಗೆ ಬಂದುಬಿಟ್ಟು ಇನ್ಸುರೆನ್ಸಲ್ಲಿ ತುಂಬ ಬೆನಿಫಿಟ್ ಇದೆಪ್ಪ ನೀವು ಇನ್ಸುರೆನ್ಸ್ ಮಾಡ್ಕೊಬೇಕು ಅಂದರೆ ನಿಮಗೆ ಅತ್ಯಮೂಲ್ಯವಾಗ್ ಇರ್ತಕ್ಕಂಥದ್ದು ಒಂದು ನೀವು ವರ್ಷಕ್ಕೆ ನಿಮಿಗೆ ಪ್ರೀಮಿಯಮ್ ಬಂದುಬಿಟ್ಟು ಒಂದು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ನಿಮಗೆ ಅಮೌಂಟ್ ದುಡ್ಡು ಹಣವನ್ನು ಪಾವತ್ಸೆ ಮಾಡಬೇಕಾಗುತ್ತೆ ಪಾವತಿ ಮಾಡಬೇಕಾಗುತ್ತೆ ನೀವು ಅಮೌ ಅಮೌಂಟನ್ನು ಪಾವತಿ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಬೆನೀ ಅತಿ ಬೆನಿಫಿಟ್ ಜಾಸ್ತಿ ಇದೆಪ್ಪ ಯಾವ ರೀತಿಯಾಗಿ ಅಂದರೆ ನೀವು ಇನ್ಸುರೆನ್ಸ್ ಮಾಡಿಸುವುದರಿಂದ ನಿಮಗೆ ಅತಿ ಹೆಚ್ಚಾಗಿ ಉದಾಹರ್ಣೆ ನಿಮ್ಗೆ ಏನಾದರೂ ಅಪಘಾತವಾದಂಥ ಸಂದರ್ಭದಲ್ಲಿ ನಿಮಗೆ ಅದು ತುಂಬಾ ಉಪಯೋಗ ಆಗುತ್ತೆ ಇದೊಂದು ನಿಮಗೆ ಮಾಹಿತಿ ತುಂಬ ಮುಖ್ಯವಾದದ್ದು ಹಾಗೆನೆ ನಾವು ಇನ್ಸುರೆನ್ಸ್ ಮಾಡ್ತೀವಿ ಕೆಲವು ವರ್ಷ ಒಂದು ಒಂದು ಒಂದು ಹತ್ತು ವರ್ಷ ಕಟ್ಕೊಂಡು ಅದನ್ನು ಪಾವತಿ ಮಾಡ್ಕಂಡು ಹೋಗ್ತಾ ಇದೀವಿ ಮಾಡ್ಕೊಂಡು ನಮ್ಗೆ ಏನಾದರೂ ಅನಾರೋಗ್ಯ ಸಂದರ್ಭ ಅನಾರೋಗ್ಯ ಏನಾದರೂ ಬಂತಪ್ಪ ಅಂದರೆ ಅನಾರೋಗ್ಯ ಅಕಾಲಿಕವಾಗಿ ಏನಾದರೂ ನಾವು ಮರಣ ಹೊಂದಿದಿನಪ್ಪ ಅಂದರೆ ಅದರಿಂದನೂ ಸಹ ಏನಪ್ಪ ಅಂದರೆ ನಿಮಗೆ ತುಂಬಾ ಉಪಯೋಗವಾಗುತ್ತದೆ ಓಕೆನಾ ಆಮೇಲೆ ಬಂದುಬಿಟ್ಟು ನಿಮಗೆ ಮುಂದಕ್ಕೆ ನೀವು ಎಷ್ಟೇ ದುಡಿದಿರು ಎಷ್ಟೇ ನೀವು ದುಡಿದ್ರೂ ಸಹ ನೀವು ಏನು ಮಾಡ್ತೀರ ಉಳಿತಾಯ ಮಾಡುವುದಕ್ಕೆ ಆಗ್ತಾ ಇರೋದಿಲ್ಲ ಹೌದನಾ ಹೌದ್ ಓಕೆ ಓಕೆ ಇದರಿಂದ ನೀವು ಉಳಿತಾಯನು ಸಹ ನೀವು ಮಾಡ್ಕೊಂಡು ಹೋಗ್ಬೋದು ವರ್ಷ ಏನಪ್ಪ ಅಂದರೆ ನಿಮಗೆ ಹದಿನೈದು ಸಾವಿರದ ಹದಿನೈದು ಸಾವಿರ ಆದರೂ ಉಳಿತಾಯ ಮಾಡ್ಕೊಂಡು ಹೋದ್ನಿ ಅಂದರೆ ನಿಮ್ಮ ಏಜಿಗೆ ಸಂದರ್ಭಕ್ಕೆ ಅಂದರೆ ನೀವು ಮುಂದೆ ಏನಾದರೂ ಇಂಥ ಖರ್ಚಿಗೆ ಬೇಕಂದರೆ ಅದನ್ನೂ ಸಹ ನೀವು ಏನು ಮಾಡ್ಬೋದು ಉಪ್ಯೋಗ ಮಾಡ್ಕೊಬೋದಪ್ಪ ಬೇರೆ ಇನ್ನು ಯಾವ್ದಾರೂ ನಿಮಗೆ ತೊಂದರೆ ಏನಾದರೂ ಅನ್ನಿಸ್ತಾ ಇದೆಯಾ

ಮಾಡ್ಕೊಬೋದಪ್ಪ ಆರು ಆರು ಹೌದಾ ಹೌದ್ ಆಯ್ತು ಮಾಡ್ಕೊಬೋದು ಇದರಲ್ಲಿ ಆ ಥರನು ಸಹ ನಿಮಗೆ ಉಪಯೋಗ ಮಾಡ್ಕೊಡ್ತೀವಿ ನಾವು ವರ್ಷಕ್ಕೆ ಎರಡು ಕಂತು ನಿಮ್ಗೆ ಉಪಯೋಗ ಮಾಡ್ಕೊಡೋ ವ್ಯವಸ್ಥೆನೂ ಸಹ ನಾವಿಲ್ಲಿ ಮಾಡ್ಕೊಡ್ತೀವಿ ನಿಮಗೆ ಆರು ತಿಂಗ್ಳಿಗೆ ಒಂದು ಸರಿ ಮತ್ತೆ ಆರು ತಿಂಗ್ಳಿಗೆ ಒಂದು ಸರಿ ನಿಮಗೆ ಆ ಥರ ಕಂತನ್ನು ಸಹ ನಿಮಗೆ ಉಪ್ಯೋಗ ಮಾಡ್ಕೊಡ್ತೀವಿ ಸರಿನಾ ಯಾವುದು ಈಗ ನಿಮ್ಮ ಇದು ಜೀವವಿಮಾ ಇವಾಗ ಯೋಜನೆಮ್ಮ ಇದರಲ್ಲಿ ಜೀವವಿಮೆ ಹಾಂ ಓಕೆ ಓಕೆ